ನನ್ನ ಹತ್ತಿರ ನಿಂಜಾ ಕಾವಾಸಕ್ಕಿ ಝಡ್ ಎಕ್ಸ್ ಟೆನ್ ಆರ್ ಇದೆ ಅದು ಈ ಗಾಡಿಗಳಲ್ಲಿ ತುಂಬ ಅಮೂಲ್ಯವಾದ ಗಾಡಿ ಏಕೆಂದರೆ ತುಂಬ ಯುಥ್ಸ್ ಯುಥ್ಸ್ಗಳಿಗೆ ಆ ಬೈಕ್ ಅಂದರೆ ತುಂಬ ಇಷ್ಟ ನೋಡುವುದಕ್ಕೆ ತುಂಬ ಸಹಜವಾಗಿ ಇದ್ದರೂ ನೋಡಲು ತುಂಬ ಗ್ರ್ಯಾಂಡಾಗಿ ಮತ್ತು ಆಕರ್ಷಣೆಯಾಗಿರುತ್ತದೆ ಕಲರ್ ಗ್ರೀನ್ ಕಲರ್ ಇರುತ್ತದೆ ಅದರ ಸೌಂಡ್ ಕೇಳಲು ಬಹಳ ಸಾಫ್ಟಾಗಿರುತ್ತದೆ ಹಾರ್ಡಾಗಿರುತ್ತೆ ತುಂಬ ಸಾಫ್ಟು ಸಖತ್ತಾಗಿರುತ್ತೆ ಆ ವಾಯ್ಸ್ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ತುಂಬ ಸ್ಪೀಡಾಗೂ ಹೋಗುತ್ತೆ ನಾವು ಓಡ್ಸೋದ್ರ ಮೇಲೆ ಡಿಪೆಂಡು ಅದ್ರಕ್ಕಿಂತ ಮುಂದೆ ಕಾವಾಸಕ್ಕಿ ಎಚ್ ಟೂ ಆರ್ ಇದೆ ಅದು ಮಾತ್ರ ಸೂಪರ್ ಸ್ಪೀಡಲ್ಲಿ ಹೋಗುತ್ತೆ ಆದರೆ ನಾವು ಅದು ತಗಳಂಗಿಲ್ಲ ನಮ್ಮ ಇಂಡ್ಯಾದಲ್ಲಿ ಆ ಬೈಕ್ ಇಲ್ಲೀಗಲ್ಲಾಗಿದೆ ಈ ಲೀಗಲ್ ಇರೋದು ಕಾವಾಸಕಿ ಝಡ್ ಎಕ್ಸ್ ಟೆನ್ ಆರ್ ಅಂತ ಬೈಕ್ ಚೆನ್ನಾಗಿರುತ್ತೆ ಹಿಂದುಗಡೆ ಸೀಟು ಹೈ ಇರುತ್ತೆ ಅದು ಪೆಟ್ರೋಲ್ ತುಂಬ ಖರ್ಚಾಗುತ್ತೆ ನೋಡಲು ತುಂಬ ಸಖತ್ತಾಗಿರುತ್ತೆ